ಮೊಬೈಲು ನಾನು ತೊಗೊಂಡೇ ಇರ್ಲಿಲ್ಲ ತುಂಬ ದಿನ ಆದಮೇಲೆ ಮೊಬೈಲು ಸುಮಾರು ಒಂದು ವರ್ಷ ಆಯ್ತು ಹೇಳಿ ಒಂದು ವರ್ಷಕ್ಕಿಂತ ಮು ಮುಂಚೆ ನನಗೆ ಕೊಡಿಸಿ ಮೊಬೈಲ್ ಕೊಡಿಸಿ ಮೊಬೈಲ್ ಕೊಡಿಸಿ ಅಂತ ಇದ್ದೆ ಕೊಡಿಸೇ ಇಲ್ಲ ಕೊನೆಗೆ ನಾನೇ ಒಂದು ಚಿಕ್ಕದಾಗಿ ಬರುತ್ತೆಲ್ಲ ಆ ಥರ ಫೋನ್ ತೊಗೊಂಡೆ ತೊಗೊಂಡರೆ ಅದು ಏನೊಂದಕ್ಕು ಒಂದು ಎಮರ್ಜೆನ್ಸಿ ಒಂದು ಕಷ್ಟ ಸುಖ ಅನ್ನೋದಕ್ಕೆ ಬರ್ತಾಯಿತ್ತು ಆದ್ರೂ ಈ ಪೋನ್ ಬಂದಮೇಲೆ ಮನೆಗಳಲ್ಲಿ ಲೆಟ್ರು ಬರೆಯೋದು ಬಿಟ್ಬಿಟ್ರು ಮತ್ತು ಬಂದೋಗೋದು ಬಿಟ್ಬಿಟ್ರು ಫೋನಲ್ಲೇ ಮಾತಾಡೋದು ಈ ಫೋನ್ ಏನಕ್ಕಾರು ಬಂತಪ್ಪ ಮನೆಗೆ ಯಾರು ಬರೋಲ್ಲ ಏನಿಲ್ಲ ಫೋನಲ್ಲೇ ಎಲ್ಲ ತಿಳಿಸ್ತಾರೆ ಅಂತ ತುಂಬ ಬೇಜಾರಾಯ್ತು ಆಮೇಲೆ ಫೋನಲ್ಲಿ ಮಕ್ಳಿಗೆ ಏನೊಂದುಕ್ಕೂ ಏನು ಅಂದರೆ ಓದೋಲ್ಲ ಮಾಡೋಲ್ಲ ಮೊಬೈಲಿಟ್ಕೊಂಡಿರ್ತಾರೆ ಈಗ ನಾವು ಓದಪ್ಪ ಅಂದರೆ ಆ ಮೊಬೈಲ್ ನೋಡ್ಕೊಂಡೆ ಇರೋದು ರಾತ್ರಿ ಹತ್ತು ಗಂಟೆ ಆದ್ರೂ ಸರಿ ಹನ್ನೊಂದು ಗಂಟೆ ಆದ್ರೂ ಸರಿ ಆ ದರಿದ್ರ ಮೊಬೈಲ್ ಏನಕಪ್ಪ ಬಂತು ಇದು ಮಕ್ಕಳು ಓದೋಕ್ಕೆ ಬಿಡೋದಿಲ್ಲ ಅಂತ ನಾವು ಅಂದ್ಕೊಂಡು ಬೇಜಾರಾಗುತ್ತೆ ಇವಾಗಲು ಅಷ್ಟೇ ಓದು ಓದು ಅಂತ ಮಕ್ಳಿಗೆಷ್ಟೇ ಹೇಳ್ಕೊಂಡ್ರೂ ಆ ಫೋನ್ ಹಿಡ್ಕೊಂಡ್ರೆ ಬಿಡೊಲ್ಲ ಆ ಫೋನಲ್ಲಿ ಒಳ್ಳೇದು ಬರುತ್ತೆ ಕೆಟ್ಟದು ಬರುತ್ತೆ ಆದರು ತೀರ ಕೆಟ್ಟದೇ ನೋಡೋದು ಈ ದರಿದ್ರ ಫೋನ್ ಏನಕ್ಕೆ ಬಂತು ಅನಿಸುತ್ತೆ ಯಾವ್ದೊಂದುಕ್ಕೂ ಅದರಲ್ಲಿ ಆ ಬ್ಲೂ ತೂತ್ ಅಂತೆ ಆ ಯೂ ತೂತ್ ಅಂತೆ ಅಂತ ಏನೇನೋ ಬರ್ತಾಯಿರುತ್ತಾ ಆ ಫಿಲಮ್ಗಳು ಏನೇನೋ ಬರುತ್ತಾ ಅಸಹ್ಯವಾಗಿ ನೋಡೋಕ್ಕೂ ಅಸಹ್ಯ ಒಳ್ಳೇದು ಇರುತ್ತೆ ಕೆಟ್ಟದು ಇರುತ್ತೆ ಆದರೆ ಕೆಟ್ಟದ್ದೆ ಜನ ಜಾಸ್ತಿ ನೋಡೋದು ಆ ಪೋನಿಂದ ತುಂಬ ಬೇಜಾರಾಗುತ್ತೆ ಮತ್ತು ನಾವಿಗೇನೋ ಒಂದು ಕಷ್ಟ ಸುಖ ಮಾತಾಡ್ತಾಯಿದ್ರೆ ರೆಕಾರ್ಡ್ ಬೇರೆ ಮಾಡ್ಕೊಳ್ತಾರೆ ಆ ರೆಕಾರ್ಡ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನಸ್ತಾಪಗಳು ಜಾಸ್ತಿ ಬರುತ್ತೆ ಈ ಫೋನಿಂದ ಮತ್ತೆ ನಾವೇನೋ ಒಂದು ಮಾಡ್ತೀವೋ ಅಥ್ವಾ ಏನೋ ಒಂದು ಇಲ್ಲ ಏನೋ ಇರ್ತೀವಿ ಅದನ್ನು ನೋಡೋದಿಲ್ಲ ಜನ ಏನ್ಮಾಡ್ತಾರೆ ಅದು ವೀಡಿಯೋ ಮಾಡ್ಕೊಳ್ತಾರೆ ಇಲ್ಲಾಂದ್ರೆ ಅದನ್ನು ಫೋಟೋ ತೆಗೀತಾರೆ ಈ ಜನಗಳಿಗೆ ಜಗ್ಳಗಳು ತಂದಿಕ್ಕೋದು ಮಾಡೋದು ಈ ಮಕ್ಳಿಗೆ ಒಂದು ಜಗಳ ಮಾಡ್ತಾಯಿರ್ತಾರೆ ಆ ಜಗಳ ಮಾಡ್ತಾಯಿದ್ರೂ ಫೋನ್ ಆನ್ ಮಾಡ್ಕೊಂಡು ಆ ಫೋನಲ್ಲೆಲ್ಲ ರೆಕಾರ್ಡ್ ಮಾಡೋದು ಪ್ರತಿ ಒಂದೂ ಏನೊಂದು ಇಲ್ಲ ಅನ್ನೊಂಗಿಲ್ಲ ಪ್ರತಿ ಒಂದು ಈ ದರಿದ್ರ ಪೋನಿಂದ ಎಷ್ಟೋ ಜನಗಳ ಸಂಸಾರಗಳನ್ನು ಹಾಳಾಗುತ್ತೆ ಒಳ್ಳೇದು ಆಗುತ್ತೆ ಆದರೆ ತುಂಬ ಕೆಟ್ಟದಾಗುತ್ತೆ ಒಳ್ಳೆದಿದೆ ಇಲ್ಲ ಅಂತಲ್ಲ ತುಂಬ ಕೆಟ್ಟದಾಗುತ್ತೆ ಏನಕ್ಕೆ ಕೆಟ್ಟದಾಗುತ್ತೆ ಅಂದರೆ ಮಕ್ಕಳು ಓದೋಲ್ಲ ಇವು ಮಕ್ಳು ಕಾಲೇಜಿಗೆ ಹೋಗ್ತಾಯಿರ್ತಾರೆ ಅಲ್ಲಿ ಏನೋ ಯಾರತ್ರನೋ ಮಾತಾಡಿರ್ತಾರೆ ಒಳ್ಳೆ ಸು ಇದರಲ್ಲೇ ಮಾತಾಡಿರ್ತಾರೆ ಆದರೆ ಇವ್ರೇನು ಮಾಡ್ತಾರೆ ಅದನ್ನೇ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ ಓ ಆ ಹುಡ್ಗನತ್ರ ಮಾತಾಡ್ತಾ ಇದ್ದಾಳೆ ಓ ಏನೋ ಹುಡ್ಗಿ ಹತ್ರ ಅವ್ಳು ಮಾತಾಡ್ತಾ ಇದ್ದಾಳೆ ಅಂತ ಅಂದ್ಕೊಂಡು ಅದನ್ನು ಜನ ಏನ್ಮಾಡ್ತಾರೆ ಹೌದು ಇವ್ಳು ಯಾರತ್ರನೋ ಮಾತಾಡ್ತ ಇದ್ರೇನೋ ಅಂತ ಈಗ ಒಂದು ಹೊರ್ಗಡೆ ಹೋಗ್ತೀವಿ ಬರ್ತಿವಿ ಅಲ್ಲಿಂದ ಬಂದರೆ ಏನಾಗುತ್ತೆ ಯಾರೋ ಫ್ರೆಂಡ್ ಸರ್ಕಲ್ ಸಿಕ್ಕಿರ್ತಾರೆ ಒಂದು ಸೆಲ್ಪಿ ತೊಗೊಬೇಕು ಅಲ್ಲಿ ಇರೋದೇನೋ ಒಂದು ಸೀನರಿ ಚೆನ್ನಾಗಿರುತ್ತೆ ಸೆಲ್ಪಿ ತೊಗೊಬೇಕು ತೊಗೊಳ್ತಾ ಇರ್ತೀವಿ ಅದು ತೊಗೊಂಡಿರ್ತೀವಿ ಫೋಟ ಅದರಲ್ಲೇ ಇರುತ್ತೆ ಅಥ್ವಾ ಯಾರೋ ಪರಿಚಯ ಇರೋರು ಅಲ್ಲಿ ಸಿಗ್ತಾರೆ ಈ ಅನುಮಾನಸ್ತ್ರು ಇರ್ತಾರಲ್ಲ ಈ ಪೋಟೋದಿಂದ ಆ ಫೋಟೋ ತೊಗೊಳೋದು ವೀಡಿಯೋ ಮಾಡ್ಕೊಳೋದು ಇಲ್ಲಾಂದ್ರೆ ಗಂಡ ಹೆಂಡ್ತಿಗೆ ಜಗಳ ತಂದಿಕ್ಕೋದು ಇಂಥವೆಲ್ಲ ಮಾಡ್ತಾಯಿರ್ತಾರೆ ಇದು ತುಂಬ ಬೇಜಾರನಿಸುತ್ತೆ ಈ ಮಕ್ಕಳು ಈ ಊಟ ಮಾಡಬೇಕು ಅಂದ್ರೂ ಮೊಬೈಲ್ ಬೇಕು ಮತ್ತು ಆಟ ಅಳ್ತಾ ಇದ್ರೂ ಮೊಬೈಲ್ ಬೇಕು ಏನೊಂದುಕ್ಕೂ ಈ ಮಕ್ಳು ಅದು ಏನಕ್ಕೆ ಅಷ್ಟು ಹಟ ಮಾಡ್ತಾರೋ ಈ ಪೋನ್ ಏನಕ್ಕೆ ಬಂತು ಅಂತ ಮೊನ್ನೆ ಕೊರೋನಾ ಬಂದಾಗ ಹಿಂಗೆ ಫೋನು ಎಲ್ಲದಕ್ಕು ಓದೋದಕ್ಕೆ ಮಾಡೋಕ್ಕೆ ಎಲ್ಲ ಯೂಸಾಗುತ್ತೆ ಮಕ್ಳಿಗೆ ಅಂತಂದ್ಬಿಟ್ಟು ಇದ್ಮಾಡಿದ್ರೆ ಈಗ ಮಕ್ಕಳು ಅದಕ್ಕೆ ಅಡಿಕ್ಟಾಗ್ಬಿಟ್ರು ಅಡಿಕ್ಟಾಗಿ ಮಕ್ಕಳು ಅದರಲ್ಲಿ ನೋಡಬಾರ್ದನ್ನೆಲ್ಲ ನೋಡಿ ಮಾಡಿ ತುಂಬ ಗಲೀಜು ಹೇಳ್ಬೇಕು ಅಂದರೆ ಎಂಟು ಎಂಟನೇ ಕ್ಲಾಸ್ ಮಕ್ಕಳು ಒಂಬತ್ತನೇ ಕ್ಲಾಸ್ ಮಕ್ಕಳು ಎಲ್ಲ ಲವ್ವಲ್ಲಿ ಬೀಳೋದು ಮತ್ತು ಈ ಕೆಟ್ಟ ಕೆಟ್ಟದಾಗಿ

ಅದಕ್ಕೆ ಈ ಈ ಫೋನು ಕೆಟ್ಟದ್ದು ಅಂತ ಹೇಳೋದಕ್ಕಿಂತ ಒಳ್ಳೇದು ಅಂತ ಹೇಳೋದಕ್ಕಿಂತ ಕೆಟ್ಟದ್ದು ಅಂತೆಯೇ ಹೇಳ್ಬೇಕು ಯಾವುದೊಂದಕ್ಕೂ ಈ ಫೋನಿಂದಲೇ ಮಾ ಎಷ್ಟೋ ಸಂಸಾರ ಹಾಳಾಗಿ ಮಕ್ಕಳು ಇದ್ಮಾಡ್ಕೊಂಡು ಓದದೆ ಬರಿದೇ ಈ ಕಾಲೇಜಿಗೆ ಹೋಗ್ತಾವೆ ವೀಡಿಯೋ ಮಾಡ್ಕೊಳೋದು ಲವರ್ಗಳು ಫೋಟೋಗಳು ತಕ್ಕೊಳೋದು ಮತ್ತೆ ಅವ್ರು ಹಿಂಗೆ ಅಂದರೆ ಹಿಂಗೆ ಹಾಡೋದು ಅದರಲ್ಲಿ ವಿಚಿತ್ರ ವಿಚಿತ್ರವಾಗಿರುತ್ತೆ ಯಾವುದೊಂದಕ್ಕೂ ಅದಕ್ಕೆ ಈ ಮೊಬೈಲ್ ಯಾಕೆ ಬಂತು ಏನ್ಕೆ ಬಂತು ಅಂತ ಒಬ್ಬೊಬ್ರು ಅಂದ್ಕೊಳ್ತಾರೆ ಒಂದೊಂದಕ್ಕೆ ನಾವು ಒಳ್ಳೇದಕ್ಕೆ ಬಂತು ಬಿಡು ಒಳ್ಳೇದಿದೆ ಅಂತ ನಾವು ಅಂದ್ಕೊಳ್ತೀವಿ ಅದನ್ನು ಅರ್ಥ ಮಾಡ್ಕೊಳೋಲ್ಲ ಜನಗಳು ಎ ಯಾವುದೊಂದಕ್ಕೂ ಈಗ ಪಕ್ಕದಲ್ಲೇನೋ ಒಂದು ಮಾಡ್ತಾಯಿರ್ತೀವಿ ಅವನೇನಕ್ಕೋ ಬೇಕು ಅಂತ ಅಂದ್ಬಿಟ್ಟು ಅದನ್ನೇ ಒಂದು ಮೋರಿ ಆಗಲಿ ಒಂದು ಇದೇ ಆಗಲಿ ಒಂಚೂರು ಕಸ ಹಿಂಗೆ ಗುಡಿಸಿರ್ತೀವಿ ಈ ಕಡೆ ತಳ್ಳಿರ್ತೀವಿ ಆದರು ಇವ್ನೇನು ಮಾಡ್ತಾನೆ ಆ ಆ ತಳ್ಬಿಟ್ರಲ್ಲ ಅಂದ್ಬಿಟ್ಟು ಅದನ್ನಂಗೆ ಮೆತ್ತಗೆ ವೀಡಿಯೋ ಮಾಡ್ಕೊಂಡಿರ್ತಾನೆ ಈ ಕಸ ಹಾಕಿ ಹಾಕಬಾರ್ದು ಸ್ವಚ್ಛತೆ ಕಾಪಾಡಬೇಕು ಅಂತಾರೆ ಆ ಸ್ವಚ್ಚತೆ ಕಾಪಾಡೋಣ ಅನ ಮಾಡೋರು ಮಾಡ್ತಾ ಇರ್ತಾರೆ ಪ್ರಾಂಪ್ಟ್ ಆಗಿರೋರು ಮಾಡ್ತಾ ಇರ್ತಾರೆ ಈ ಕಚಡಾ ನನ್ನ ಮಕ್ಳು ಏನ್ಮಾಡ್ತಾರೆ ಒಬ್ಬೊಬ್ರು ಏನೋ ಅಪ್ಪಿ ತಪ್ಪಿ ಒಂಚೂರು ಕಸ ಹಾಕಿರ್ತಾರೆ ಅದನ್ನೇ ವೀಡಿಯೋ ಮಾಡಿಬಿಟ್ಟು ಆ ವೀಡಿಯೋನ ಬೇರೆಯವ್ರಿಗೆ ತೋರ್ಸೋದು ಅದು ಅವ್ನು ನೋಡಿಬಿಟ್ಟು ಅಯ್ಯೋ ಹ್ಞೂ ಇವ್ನು ಕಸ ಹಾಕಿದ್ದಾನೆ ಇವನೆಇವನೇ ಅನ್ನೋ ಒಂದು ಇದ್ಮಾಡೋದು ಬೈಯೋದು ಅವರನ್ನ ಹಿಂಗೆ ಮಾಡಿದ್ದೀರಿ ಸ್ವಚ್ಚತೆ ಇದ್ರೂ ನಿಮ್ಗೆ ಅಷ್ಟು ಮಾತ್ರ ಗೊತ್ತಾಗೋದಿಲ್ವ ಈ ಥರ ಹಿಂಗೆಲ್ಲ ಮಾಡಿದ್ದೀರಿ ಅಂತ ಜಗಳ ಮಾಡ್ತಾರೆ ಈ ಫೋನ್ ಏನಕ್ಕೆ ಯಾವೊಂದು ಕೆಲಸಕ್ಕು ಅಷ್ಟೇ ಈಗ ನಮಗೆ ಪೋನ್ ಆಪ್ರೇಟ್ ಮಾಡೋಕ್ಕೆ ಬರೋಲ್ಲ ಏನು ಇಲ್ಲ ಈಗ ನಮ್ಗೆ ಆಪೀಸಿನಲ್ಲಿ ಕೆಲ್ಸಕ್ಕೆ ಕೊಡ್ತಾರೆ ಆ ಕೆಲ್ಸದಲ್ಲಿ ಆ ಪ್ರತಿಯೊಂದುಕ್ಕೂ ಒಂದು ಕೆಲಸ ಮಾಡಲಿ ಫೋನ್ ಬೇಕು ಆ ಫೋನಲ್ಲಿ ನಮ್ಗೆ ಮಾಡೋಕ್ಕೆ ಬರೋಲ್ಲ ಮೊದಲು ಫೋನಿಲ್ದೇ ಇದ್ದಾಗ ಆರಾಮಾಗಿ ನಮಗೆ ರೈಟಿಂಗಲ್ಲೇ ಬರಿತಾಯಿದ್ವಿ ರೈಟಿಂಗಲ್ಲೇ ಓದ್ತಾಯಿದ್ವಿ ಏನೋ ಮಾಡ್ತಾಯಿದ್ವಿ ಮಾಡ್ಕೊಂಡು ಹೊರಟೋಗ್ಬಿಡ್ತಾಯಿದ್ವಿ ಒಂದು ಸರ್ವೇ ಮಾಡಲಿ ಅದಕ್ಕೆ ಫೀಡ್ ಮಾಡಬೇಕು ಫೀಡ್ ಮಾಡಬೇಕು ಅಂತಾರೇ ಈ ಫೋನು ಈ ಪೋನ್ ಇಲ್ಲ ಅಂದಿದ್ರೆ ನಮಗೆ ರೈಟಿಂಗಲ್ಲಿ ಮಾಡಬೋದಾಗಿತ್ತು ನಾವಷ್ಟೊಂದು ಎಜುಕೇಶನ್ ಮಾಡಿಲ್ಲ ಓದಿಲ್ಲ ಓದಿದ್ರೆ ನಮ್ಗೆ ಮೊಬೈಲ್ ಆಪ್ರೇಟ್ ಮಾಡೋಕ್ಕೆ ಬರ್ತಾಯಿತ್ತು ಅದು ಎಲ್ಲ ಇಂಗ್ಲೀಷಲ್ಲೇ ಇರುತ್ತೆ ಆ ಇಂಗ್ಲೀಷ್ನಿಂದ ನಮಗೆ ಯಾವುದೊಂದೂ ಗೊತ್ತಾಗೊಲ್ಲ ಎಷ್ಟೋ ಕಲಿಬೇಕು ಅಂತ ಹೋದ್ರು ಆಗೊಲ್ಲ ಮೊಬೈಲಿಂದ ಕಲಿಬೋದು ಅಂತಾರೇ ಆದರೆ ನಮ್ಗೆ ಆ ಮೊಬೈಲಿಂದ ಕಲಿಯೋಕ್ಕೆ ಬರೋದು ಇಲ್ಲ ಬ ಏನು ಮಾಡೋಕ್ಕಾಗೊಲ್ಲ ಅದಕ್ಕೆ ಈ ಮೊಬೈಲ್ ಇರೋದೆ ತಪ್ಪು ಅನ್ಸಿಬಿಡುತ್ತೆ ನಮಗೆ ಈಗಲು ಅಷ್ಟೇ ಈ ಮೀಟಿಂಗ್ ಹೋಗಿದ್ದೀವಿ ಮೊಬೈಲಲ್ಲೇ ಇದ್ಮಾಡ್ಬೇಕು ಆ್ಯಡ್ ಮಾಡಬೇಕು ಅಂತ ನಮ್ಗೆ ಬರೋದಿಲ್ಲ ಅಂತ ಅಂದ್ರೂ ನಿಮ್ಮ ಮೊಬೈಲೇ ಬೇಡ ನಮಗೆ ಅಂತ ಏನೋ ಒಂದು ಒತ್ತಿರ್ತೀವಿ ಅದ್ರಲ್ಲಿ ಏನೋ ಒಂದಾಗೋಗಿರುತ್ತೆ ಮೊಬೈಲಿಂದ ತಪ್ಪಾಗಿರುತ್ತೆ ಅದು ತಪ್ಪನ್ನು ನಾವು ತಿದ್ಕೊಳೋಕ್ಕು ಆಗೊಲ್ಲ ಇತ್ಲಾಗೆ ಬಿಡೋಕು ಆಗೊಲ್ಲ ಅದನ್ನು ಹೆಂಗೆ ಮಾಡಬೇಕು ಅನ್ನೋದೆ ಗೊತ್ತಾಗೊಲ್ಲ ಹಂಗಾಗಿ ಈ ಮೊಬೈಲು ಏನಕ್ಕೆ ಬಂತಪ್ಪ ಇದು ಅನಿಸ್ಬಿಡುತ್ತೆ ನನಗಂತು ತುಂಬ ಬೇಜಾರು ಮೊಬೈಲ್ ಕಂಡರೆ ಈ ಮೊಬೈಲೇ ಆಗೊಲ್ಲ ಅದರಲ್ಲೂ ಈ ಇದ್ಮಾಡೋದಕ್ಕೆ ಏನಾಗಿದೆ ಅಂದರೆ ಮೊಬೈಲ್ ನಾವು ನೋಡಿಲ್ವಲ್ಲ ಕ ನೋಡ್ತೀವಲ್ಲ ಇವಾಗ ಏನಾದ್ರು ರೆಕಾ ರೆಕಾರ್ಡ್ ಆಗಲಿ ಒಂದು ಪಿಲಮ್ ಆಗಲಿ ಒಂದು ಮತ್ತೊಂದು ಏನಾದರು ಒಂದು ಅವಾಗ ಈ ಮೊಬೈಲಿಂದ ನಾವು ಇಷ್ಟೆಲ್ಲ ಆಗೋಯ್ತು ಅಂತಂದ್ಬಿಟ್ಟು ಬೇಜಾರಾಗುತ್ತೆ ನಾವು ಕಲ್ತಿದ್ರು ಚೆನ್ನಾಗಿರುತ್ತೋ ಚೆನ್ನಾಗಿರುತ್ತೆ ಅನಿಸುತ್ತೆ ಇಲ್ಲ ಕಲ್ತಿಲ್ಲ ಅಂದರೆ ಒಂಥರ ಮನ್ಸಿಗೆ ಬೇಜಾರಾಗುತ್ತೆ ಹಂಗಾಗಿ ಈ ಮೊಬೈಲ್ ಏನಕ್ಕಾದ್ರೂ ಬಂತಪ್ಪ ದರಿದ್ರದ್ದು ಅಂತ ಮಕ್ಳನ್ನ ಸಂಸಾರನ್ನ ಹಾಳಾಗುತ್ತೆ ಮಕ್ಳಿಗೆ ವಿದ್ಯೆಯು ಇಲ್ಲ ಈ ಥರ ಎಲ್ಲ ಆಗುತ್ತೆ ಈ ಮೊಬೈಲಿಂದ ಅದಕ್ಕೆ ಈ ಮೊಬೈಲು ಏನಕ್ಕೆ ಬೇಕಾಗಿಲ್ಲ ಅಂತ ನಾನೇ ಮೊನ್ನೆ ತುಂಬ ಬೇಜಾರು ಮಾಡ್ಕೊಂಡು ಆ ಮೊಬೈಲು ನಮ್ಮಪ್ಪಗೆ ಫೋನ್ ಮಾಡಿದ್ವಿ ಅದು ಎಲ್ಲ ರೆಕಾರ್ಡ್ ಆಗಿದೆ ನನ್ನ ತಮ್ಮ ನಮ್ಮಪ್ಪಂಗೆ ಹಂಗೆ ಅಂದಿದ್ದೀರಿ ಹಿಂಗೆ ಅಂದಿದ್ದೀರಿ ಅಂತ ಫೋನ್ ಮಾಡ್ದ ಈ ದರಿದ್ರ ಮೊಬೈಲಿಂದಲೇ ತಾನೇ ಆ ಅಪ್ಪನ್ಗೆ ಮೊಬೈಲ್ ನೋಡೋಕ್ಕೆ ಬರೋದಿಲ್ಲ ಗೊತ್ತಾಗ್ಬಿಟ್ಟು ಇವಾಗ ಬೈದಿರೋದನ್ನೆಲ್ಲ ಅವ್ರ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಮನಸ್ತಾಪ ಇಂಥವೆಲ್ಲ ಚೆನ್ನಾಗಿರೊಲ್ಲ ಈ ಮೊಬೈಲ್ ಕೆಟ್ಟದ್ದು ಅಂತೆಯೇ ನನ್ನ ಅನಿಸಿಕೆ